ಹಲೋ ಸರ್ ಇದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಲಾ ಸರ್ ಇದು ನಾವು ಹಾರ್ಡರ್ ಕೊಡಬೇಕಿತ್ತು ಹಾಂ ಸರ್ ನಮ್ಗೆ ನಾಲ್ಕು ಪ್ಲೇಟ್ ದೋಸೆ ಬೇಕಿತ್ತು ಬೆಣ್ಣೆ ದೋಸೆ ಹೌದು ಹಾಂ ನಮಗೆ ಯಾವಾಗ ಬೇಕು ಅಂದರೆ ನಮಗೆ ಈ ಇವತ್ತು ಹನ್ನೆರಡನೇ ತಾರೀಕು ಬೇಕಿತ್ತು ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಹೊತ್ತಿಗೆ ಬೇಕಿತ್ತು ಹೌದು ಹಾಂ ಸರ್ ನಮ್ಗೆ ನಾವು ನಾಲ್ಕು ಪ್ಲೇಟ್ ಆರ್ಡರ್ ಮಾಡ್ತಿದ್ದೀವಿ ಅಲ್ಲವಾ ಈಗ ನಮಗೆ ಯಾವ್ದು ಸ್ವಲ್ಪ ಅದು ರಿಯಾಯಿತಿ ಕೊಡೋದಕ್ಕೆ ಆಗಲ್ಲವಾ ಈಗ ನಿಮ್ಮ ಹೋಟೆಲಲ್ಲಿ ಬೆಣ್ಣೆ ದೋಸೆ ಅರವತ್ತು ರೂಪಾಯಿ ಇದೆ ಅಲ್ಲವಾ ನಮಗೆ ಒಂದು ದೋಸೆಗೆ ಹತ್ತು ಪರ್ಸೆಂಟ್ ಹಾಗೆ ನಮಗೆ ರಿಯಾಯಿತಿ ಕೊಡಿ ಸರ್ ಹೌದು ಹಾಂ ಹತ್ತು ಶೇಕಡಾ ಹಂಗೆ ರಿಯಾಯಿತಿ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದು ನಮ್ಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಹೌದು ಹಾಕಲ್ಲವಾ ಇರಲಿ ಕೊಡಿ ಸರ್ ಆಗುತ್ತೆ ಹೌದು ಕೊಡಿ ನಾವು ಯಾವಾಗಲು ನಿಮ್ಮ ಹೋಟೆಲಿಗೆ ಬರುವುದಲ್ಲವಾ ನಾವು ನಿಮಗೆ ದಿನ ಬರುವ ಕಸ್ಟಮರ್ ಅಲ್ಲವಾ ಸರ್ ಹಾಂ ಈ ಥರ ದಿನ ಬರುವ ಗ್ರಾಹಕರಿಗೆ ನೀವು ಕೊಡಲಿಲ್ಲ ಅಂದರೆ ಅವರು ಇನ್ನೊಂದುಸತಿ ಬರ್ಬೇಕಲ್ವಾ ಸರ್ ಹಾಂ ಹಾಗಾಗಿ ರಿಯಾಯಿತಿ ಕೊಟ್ಟರೆ ನಿಮಗೆ ತುಂಬ ಒಳ್ಳೆಯದು ನಾವು ಅದು ಅಲ್ದೆ ನಾಲ್ಕು ಪ್ಲೇಟ್ ಆರ್ಡರ್ ಮಾಡ್ತಿದ್ದೀವಿ ಅಲ್ಲಾ ಸರ್ ದೋಸೆಯನ್ನು ಹೌದು ಹಾಂ ಬೇಗ ನೋಡಿ ಮೂರು ಗಂಟೆ ಹಂಗೆ ಕಳಿಸಿಕೊಡಿ ಹತ್ತು ಶೇಕಡಾ ಹಂಗೆ ರಿಯಾಯಿತಿ ಮಾಡಿಕೊಡಿ ಬಿಸಿಯಾಗಿ ಚೆಂದವಾಗಿರಲಿ ದೋಸೆ ಹೌದು ಹಾಂ ಸರಿ ಸರ್ ಆಯಿತು